ಅಡಿಗೆ ಮಣ್ಣಿನ ಗಡಿಗೆಯಲ್ಲಿ ಅಡಿಗೆ ಮಾಡೋದಕ್ಕೆ ಅಂದರೆ ಭಾಳ ಈಜಿ ಈಜಿಯಾಗಿರುತ್ತದೆ ನೋಡ್ರಿ ಈಗಿನ ಎಲ್ಲ ಸಿಲ್ವಾರ್ ಡಬ್ರಿ ಸ್ಟೀಲಿನ ಡಬ್ರೀ ಇಂಥದೆಲ್ಲ ಅಡಿಗೆ ಮಾಡುತ್ತೀವಿ ಆವಾಗ ಜಲ್ದಿ ಸುಟ್ಟೊಗತ್ತವ ಅಡಿಗೆ ಭೇಷ್ ಆಗೋಲ್ಲ ಮತ್ತು ಮಣ್ಣಿನ ಗಡಿಗೆಯಲ್ಲಿ ಮಾಡ್ರಿ ನೋಡ್ರಿ ಭಾಳ ಹೊತ್ತು ಇಟ್ಟು ನೀವು ಬೇರೆ ಕೆಲಸ ಮಾಡಿದ್ರು ಅಡಿಗೆ ಎಷ್ಟು ನಿಧಾನಕ್ಕಾಗರಷ್ಟು ರುಚಿಕರ ಭಾಳ ಆಗುತ್ತೆ ಮಣ್ಣಿನ ಗಡಿಗೆಯಲ್ಲಿ ಒಲೆ ಮೇಲೆ ಇಂಪೊಡೆಂಟ್ ಏನಂದರೆ ಒಲೆ ಮೇಲೆ ಮಾಡೋದು ಅಡಿಗೆ ಭಾಳ ಟೇಸ್ಟು

ಮನೆ ಗಡಿಗೆಯಲ್ಲಿ ಅಕ್ಕಿ ಹಾಕಿ ತೊಳೆದು ಇಟ್ಟರೆ ನಾವು ಆ ಕಡೆ ಈ ಕಡೆ ಕೆಲಸ ಮಾಡಿದಾಗ ಅನ್ನ ಆಗುತ್ತೆ ಅನ್ನ ಆದಮೇಲೆ ಮತ್ತು ನೀವು ಬದನೇಕಾಯಿ ಪಲ್ಯ ಮಾಡ್ಬೌದು ಆಮೇಲೆ ನಾನಾಥರ ಪಲ್ಯ ಮಾಡ್ಬೌದು ನೋಡ್ರಿ ಗಡಿಗೆ ಒಳಗೆ ಸ್ಟೋರ್ ಮಾಡದ್ರಾಗೆ ಏನಿದೆ ಅಂದರೆ ಹಿಟ್ಟು ಸ್ಟೋರ್ ಮಾಡ್ಬೌದು ಹುಂಚೆಹಣ್ಣು ಖಾರ ಉಪ್ಪು ಅರಿಶ್ಣ ಮತ್ತು ಹಿಟ್ಟುಗಳು ಕಾಳು ಹೈಟಂ ಎಲ್ಲ ಆವಾಗಿನ್ ಕಾಲಕ್ಕೆ ಅಜ್ಜಿಯರು ಆವಗಿನ ಕಾಲ ಅಜ್ಜಿಯರು ಎಲ್ಲರು ಟೈ ಅದ್ರಾಗೆ ಹಿಟ್ಟು ಸ್ಟೋರ್ ಮಾಡಿ ಮುನ್ನ ಮುಂದೆ ಮತ್ತು ಬೇಕಾದ ಪದಾರ್ಥಗೊಳ್ ತಗೋತವ್ ತಗೋಬಂದ್ ಅದ್ರಾಗೆ ಹಾಕಿ ಮತ್ತು ಮಡಿಕೆ ಒಳಗೆ ಗಡಿಗೆ ಒಳಗೆ ಅನ್ನ ಮಾಡೋದು ಪಲ್ಲೆ ಮುದ್ದೆ ಏನಾದರು ನಾನಾಥರ ಅಡಿಗೆ ನಾನ್ವೆಜ್ ಅಡಿಗೆ ಸ್ವಲ್ಪ್ ಅದ್ರಗೆ ಮಾಡಿದ್ದು ತುಂಬ ರುಚಿಯಾಗಿರುತ್ತೆ ನಾವು ಈಗಲು ಒಲೆ ಮೇಲೆ ಸಂಡ್ಗೆ ಹುರಿತೀವಿ ಅವರು ಹುರ್ದಂಥ ಸಂಡಿಗೆ ಸಂತ್ಗು ನೋಡಿರಿ ಎಷ್ಟು ರುಚಿಯಾಗಿರುತ್ತದೆ ಅದೇ ಗ್ಯಾಸಿನ ಮೇಲೆ ಹುರ್ದ್ರೆ ಎಣ್ಣೆ ಇಂಬ್ರುತ್ತೆ ಎಣ್ಣೆ ಅದರ ಒಳಗೆಲ್ಲ ಪೂರ್ತಿ ಅಂಟೇ ಬಿಡುತ್ತೆ ಅದೇ ಒಲೆ ಮೇಲೆ ಉರಿ ನೋಡಿರಿ ಡ್ರೈಯಾಗಿ ಹೊರಗೆ ಬರುತ್ತೆ ಅದು ಸಂಡಿಗೀದ್ದು ಆ ಸಂಡಿಗೆ ಹುರ್ದಂಥ ಸಂಡಿಗೇನು ವ್ಯಾಪಾರ ಮಾಡ್ತಿವಿ ನಾವು ಅಂದರೆ ಫ್ರೆಶ್ಟು ಫ್ರೆಶ್ ಮಾಡಿನೇ ಕೊಡ್ತಿನಿ ನಾ ಸ್ಟಾಕ್ ಮಾಡೋಲ್ಲ ಸ್ಟಾಕ್ ಮಾಡಿದೆ ಎಲ್ಲವೂ ಕೆಟ್ಟೋಗುತಾವೆ ಅಂತ ಆದಷ್ಟು ಒಲೆ ಮೇಲೆ ರೊಟ್ಟಿ ಮಾಡೋದು ಚಪಾತಿ ಕಾಳು ಪ್ರತಿಒಂದು ಅದುಕ್ಕೆ ಮಾಡಿದ್ರೆ ಭಾಳ ರುಚಿ ನೋಡ್ರಿ ಗ್ಯಾಸಿನ ಮೇಲೆ ಅಂತೀವಲ್ಲ ಗ್ಯಾಸ್ ತುಂಬ ಭಾಳ ಆ ಎಮರ್ಜೆನ್ಸಿ ಅಷ್ಟದೆ ಗ್ಯಾಸು ನಮಗ್ ಅನುಕೂಲ ಆಗ್ತದಂತ ಗ್ಯಾಸ್ ಇಲ್ಲಾರಿ ಈಗ ಈಗ ಹೆಂಗೆ ಗೊತ್ತಂದ್ರಿ ಹಿಂಗೆ ಮುಂದೆ ನಿಂತ್ಕೊಳೋ ಅಡಿಗೆ ಮಾಡ್ಬೋಕು ಮುಂದೆ ನಿಂತು ಅಡಿಗೆ ಮಾಡಿದಷ್ಟೂ ನಾವು ಆ ಜಲ್ಲಿ ಆಗುತ್ತೆ ಇಲ್ಲಿದ್ದಂದ್ರೆ ಹಾಗಾದೆ ಇಲ್ಲ ಅದು ನಾವು ಇಟ್ಬಂದು ಮುಂದೆ ಯಾವ್ದೊಂದು ಕೆಲಸ ಮಾಡಿದ್ರೆ ಅದು ಸುಮ್ಮನೆ ಉರಿತ ಉರಿತವೆ ಇದಕ್ಕೆ ಅದು ಅಡಿಗೆಲ್ಲ ಬೆಂದು ವ ಬೆಂದಂಗಾಗಿ ಹೊತ್ತೋದು ತಳ ಹಿಡಿಯೋದು ಇದೆಲ್ಲ ಆಗುತ್ತೆ ಅದೇ ಗಡಿಗೆಯೊಳಗೆ ಅಡಿಗೆ ಮಾಡಿದ್ರೆ ಭಾಳ ಟೇಸ್ಟೀಗಿರುತ್ತದೆ ತಳ ಹಿಡಿಯೋದಿಲ್ಲ ನಮ್ಮ ಎಷ್ಟು ಬೇಕೊ ಅಷ್ಟು ನಾವು ನೀರು ಹಾಕಿ ಇಟ್ಟು ಹೋದರು ಸಹ ಮೊದಲು ಅದು ಕುದಿತ ಕುದ್ದು ಅದೇ ಎಸ್ರೊಳಗೆ ಕುದ್ದಿರೋದು ತೋತೆ ರುಚಿ ಇರುತ್ತೆ ಹೊರತಾಗಿ ಹೆಸ್ರು ಇಂಬ್ರಲ್ಲ ಹೊತ್ತೊಂಥ ಅವಶ್ಯಕತೇ ಇರೋಲ್ಲ ಅದೇ ಗ್ಯಾಸ್ ಒಳಗೆ ಆದರೆ ಹೊತ್ತಿ ಬಿಡುತ್ರಿ ಸ್ವಲ್ಪ್ ಪ್ರೆಜರ್ ಹಾಕಿರೆ ತಳ ಹಿಡಿದು ವಾಸ್ನೇ ಎಲ್ಲ ಬರುತ್ತೆ ಅದೇನು ಡಬ್ರಿ ಒಳಗೆ ಅದೇ ಒಲೆ ಮ್ಯಾಲೆ ಇಟ್ಟು ಅಡಿಗೆ ಮಾಡ್ರಿ ನೀವು ರೊಟ್ಟಿ ಆಗಲಿ ಚಪಾತಿ ಪಲ್ಯ ಯಾವುದೇ ಆಗಲಿ ಅದೇ ಒಲೆ ಮೇಲೆ ಮಾಡ್ದಾ ತುಂಬ ಟೇಸ್ಟಾಗಿರುತ್ತೆ ಅಲ್ಲಿ ಇದ ನೋಡ್ರಿ ಮತ್ತು ರೊಟ್ಟಿ ಸುಟ್ಟರೆ ನಾವು ಒಂದು ಅರ್ಧ ತಾಸು ಒಳಗೆ ಆರಾಮ್ ಒಂದು ಕೆಜಿಯಷ್ಟು ಹಿಟ್ಟು ಸುಡಬಹುದು ರೊಟ್ಟಿ ನಾವು ಅದೇ ಗ್ಯಾಸಿನ ಮೇಲೆ ಆದ್ರೆ ಅಲ್ಲೇ ನಿಂತ್ಕೋಬೊಕ್ ಗ್ಯಾಸ್ ವೆಸ್ಟ್ ಆಗುತ್ತೆ ಅಂತೀವಿ ಒಲೆ ಮೇಲೆ ನೋಡ್ರಿ ಒಲೆ ವೇಸ್ಟ್ ಆಗುತ್ತೆ ಅಂತೇನೇ ಟೆನ್ಸ್ನ್ ಇರೋಲ್ಲ ನಿಮಗೆ ಆದ್ರು ಒಲೆ ಯೂಸ್ ಮಾಡ್ತೀವಿ ಯಾಕೆ ಗೊತ್ತ ಒಲೆ ಮೇಲೆ ಎನಿ ಟೈಮ್ ಬೆಂಕಿ ಇಟ್ಟರು ಅಡಿಗೆ ಮಾಡಿದ್ರು ರುಚಿ ಇರುತ್ತೆ ಗ್ಯಾಸ್ ಮೇಲೆ ಹಂಗೆ ರುಚಿ ಇರೋಲ್ಲ ಹೆಂಗಿರುತ್ತೆ ಅಂದರೆ ನೋಡ್ರಿ ಐದು ನಿಮಿಷ ಇಟ್ಟು ಗ್ಯಾಸಿನ ಮೇಲೆ ಹೋಗಿ ಹೊರಗ್ ಹೋಯ್ ಬರೋದ್ರಾಗೆ ಈ ಎಲ್ಲ ಇಂಬ್ರ್ ಬಿಡುತ್ತೆ ಆದರೆ ಒಲೆ ಮೇಲೆ ಹಂಗಲ್ಲ ರೀ ಇಟ್ಟು ನೀವು ಅರ್ಧ ತಾಸು ಒಂದು ಯಾವುದಾದ್ರು ಕೆಲಸ ಮಾಡಿದ್ರು ಒಲೆ ಮೇಲೆ ಹಂಗೆ ಕುದಿತಾ ಇರುತ್ತೆ ಅದು ಚೆನ್ನಾಗಿರುತ್ತದೆ ಆದಷ್ಟು ನಾವು ಮಣ್ಣಿನ ಗಡಿಗೆ ಯೂಸ್ ಮಾಡಿದೀವ್ರಿ ಭಾಳ ವರ್ಷ ಅದು ಮಣ್ಣಿನ ಗಡಿಗ್ಯಾಗೆ ಅಡಿಗೆ ಮಾಡಿದ್ದೀವಿ ಬರ್ತಾ ಬರು ನಮ್ಮ ಕೈಯಾಗೆ ತಡೆಯೋದಿಲ್ಲ ಒಡಿತಾವ ಅಂಬೋ ಸಂಕ್ಟಕ್ಕೆ ಮತ್ತು ಪಾತ್ರೆ ತಗೊಬಂದೀವಿ ಮಣ್ಣಿನ್ ಗಡ್ಗೆಲಿ ನೋಡ್ರಿ ನೀರು ನೀರು ತುಂಬಿಟ್ಟು ನೀರು ಕುಡಿದರು ಸಮೇತ್ಗು ಎಷ್ಟು ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದು ನೋಡ್ರಿ ಆ ಮಣ್ಣಿನ ಘಮ ಘಮ ಸ್ಮೆಲ್ಲು ಆ ಸ್ಮೆಲ್ಲಿಗೆ ಆಗಿ ಇಷ್ಟು ಪರಿಮಳ ಇರುತ್ತೆ ಗೊತ್ತ ನೀರಿಂದು ಆ ನೀರು ಕುಡಿತೀವಿ ಆ ನೀರು ಕುಡಿದಷ್ಟು ನಮಗೂ ಆರೋಗ್ಯಕ್ಕು ಒಳ್ಳೆಯದು ಹಂಗಾಗಿ ಆಗಿನ ಕಾಲ್ದೋರೆಲ್ಲರು ಮಣ್ಣಿನ ಗಡಿಗೆ ಜಾಸ್ತಿ ಯೂಸ್ ಮಾಡಿದ ಮಾಡಿರೋದ್ ಹೆಚ್ಚಿಗಾಗಿ ಅವರು ಈಗಲು ಆರೋಗ್ಯವಾಗಿದಾರೆ ನಾವು ನೋಡ್ರಿ ಗ್ಯಾಸಿನ ಮ್ಯಾಗೆ ಎಲ್ಲ ತಿಂತೀವಿ ಎಲ್ಲ ವೇಸ್ಟ್ ನಾವು ನೋಡ್ರಿ ಈಗಿನಗೆಲ್ಲರಿಗೆ ಇಪ್ಪತ್ತು ಮೂವತ್ತೇಳು ವಯಸ್ಸಿಗೆ ಬು ಶುಗರು ಬಿ ಪಿ ಹಾಂಗೆ ಎಲ್ಲ ಜಡ್ಗುಳು ಬರ್ತವೆ ಅದೇ ಆಗಿನ ಕಾಲ ಅಜ್ಜಿಯರು ಗಡಿಗೆ ಒಳಗೆ ಮಾಡ್ಕೊಂದ್ ಉಂಡಿದರಲ್ಲ ಅವರಿಗೆ ಇವತ್ತಿನವರೆಗು ಬಿ ಪಿ ಶುಗರು ಏನೂ ಇರೋಲ್ಲಾರಿ ಹಾಗಾಗಿ ಗ್ಯಾಸಿನ ಮೇಲೆ ಮಾಡೋಂಥ ಅಡಿಗೆಕ್ಕಿಂತ ಒಲೆ ಮೇಲೆ ಮಾಡೋಂಥ ಅಡಿಗೆ ಭಾಳ ರುಚಿಕರ ಆಗಿರುತ್ತೆ ನಮ್ಮ ಅಜ್ಜಿಯರು ಉದಕ ಮುದ್ದೆಯಂತೆ ಕಾಳು ರೊಟ್ಟಿ ಎಲ್ಲ ಜಾಸ್ತಿ ಒಲೆ ಮೇಲರೆ ಗಡಿಗೆ ಒಳಗೆ ಎಲ್ಲ ಸಾರು ಯಾವುದೇ ಐಟಮ್ ಆಗಲಿ ಸಾರು ಪ್ರತಿಯೊಂದು ಗಡಿಗೆ ಒಳಗೆ ಮಾಡಿದ್ರೆ ಆವಗಿನ್ ಕಾಲಕ್ಕೆ ಈಗ ಬಂದವ್ರಿಗೆ ಮಾಡ್ನ ಗ್ಯಾಸಿನ ಮೇಲೆ ಮಾಡೋಂಥ ದಬ್ರಿಗಳು ನಾನಾ ತರಹ ಡಬ್ರಿಗಳು ಬಂದು ಆದ್ರು ನೀನು ಏನು ರುಚಿ ಕೊಡಲ್ರೀ ಗ್ಯಾಸಿನ ಮೇಲೇ ರುಚಿ ಬರೋದು ಅದು ಈಗ ಒಲೆ ಮೇಲೆ ರುಚಿ ಬಂದಷ್ಟು ರುಚಿ ಗ್ಯಾಸಿನ ಮೇಲೆ ಬರೋಲ್ಲ ಆದಷ್ಟು ಎಲ್ಲರು ಗ್ಯಾಸ ಬಿಟ್ಟು ಒಲೆ ಯೂಸ್ ಮಾಡ್ರಿ ನೀವು ರೊಟ್ಟಿ ನೋಡ್ರಿ ಅದೇ ಒಲೆ ಗ್ಯಾಸಿನ ಮೇಲೆ ಬೆಂಚಿದ ರೊಟ್ಟಿ ನೋಡ್ರಿ ಒಲೆ ಮೇಲೆ ಮಾಡೋ ಅಂಥ ರೊಟ್ಟಿ ನೋಡ್ರಿ ಎಷ್ಟು ರುಚಿಯಾಗಿರುತ್ತೆ ಅಂತ ಇಡ್ಲಿ ದೋಸೆ ನೋಡ್ರಿ ನಾಸ್ಟಿಕ್ನು ಒಲೆ ಮೇಲಾಗಿ ಇಡ್ತಿವಲ್ಲ ದೋಸೆ ಆ ದೋಸೆಕ್ಕಿಂತ ಅದೇ ಕೆಬ್ಬುನಂಚು ತಗೊಂದು ಒಲೆ ಮೇಲೆ ಇಟ್ಟು ಮಾ ಹಾಕಿ ತಿಂದಿದ್ದು ದೋಸೆ ನೋಡ್ರಿ ಎಷ್ಟು ರುಚಿಕರವಾಗಿರುತ್ತದೆ ಹಾಗಾಗಿ ಜಾಸ್ತಿ ಆದಷ್ಟು ನಾವೆಲ್ಲ ಹೆಣ್ಮಕ್ಕಳು ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ನಮ್ಮ ಆರೋಗ್ಯಕ್ಕಾಗಿ ಆಗಲಿ ನಾವು ಗ್ಯಾಸಿನ ಮೇಲೆ ಬಿಟ್ಟು ಒಲೆ ಮೇಲೆ ಮಾಡೋಂಥ ಅಡಿಗೆ ಯಾವಾಗಲು ಒಲೆ ಮೇಲೆ ಮಾಡಬೇಕು ನೋಡ್ರಿ ನಾನು ಆದಷ್ಟು ಮನೆಯೊಳಗೆ ಗ್ಯಾಸ್ ಇದ್ರು ನಾನು ಒಲೆ ಮೇಲೆ ಯೂಸ್ ಮಾಡೋದು ಅನ್ನ ಆಗ್ಬೌದು ರೊಟ್ಟಿ ದೋಸೆ ಆಗಲಿ ಇಡ್ಲಿ ಆಗಲಿ ಯಾವುದೇ ಆಗಲಿ ಜಾಸ್ತಿ ನಾ ಒಲೆ ಮೇಲೇ ಮಾಡೋದು ರೀ ಯಾಕಂದರೆ ಒಲೆ ಮೇಲೆ ಮಾಡೋಂಥ ಅಡಿಗೆ ಮಾತ್ರ ಭಾಳ ರುಚಿಕರ ಆಗಿರುತ್ತೆ ಯಾವುದೇ ಎಮರ್ಜೆನ್ಸಿ ನಾವು ಅಡಿಗೆ ಮಾಡ್ಬೇಕಂದ್ರೆ ಸಹಿತ ಗ್ಯಾಸ್ ಯೂಸ್ ಆಗೋಲ್ಲ ನಮಗೆ ಒಲೆನೇ ಯೂಸ್ ಆಗೋದು ನಾವಲ್ಲಿ ಎಷ್ಟು ಜಲ್ದಿ ಹಚ್ಚಿ ಅಡಿಗೆ ಮಾಡ್ತಿದ್ವೋ ಅತ್ತಗಿತ್ತ ಇನ್ನೊಂದು ಎರಡು ಕೆಲಸ ಮಾಡಬೇಕಂದ್ರು ಒಲೆ ಮೇಲೆ ಮಾಡ್ಬೇಕು ನಾವು ಆದರು ಅಷ್ಟು ರುಚಿಕರಾದ ಅಡಿಗೆ ಅಂದರೆ ಒಲೆ ಮೇಲೇ ನಾವು ನಾವು ಮಧ್ಯಾಹ್ನ ನೋಡ್ರಿ ಆವಾಗೆಲ್ಲ ಒಂದು ಕೈ ಮುಚ್ಚಳ ಗಡಿಗೆ ಮುಚ್ಚಳ ಅಂತೀವಲ್ಲ ಅದರೊಳಗೆ ಊಟ ಮಾಡೋರು ಅದ್ರಾಗೆ ನೀರು ಕುಡಿಯೋರು ಅದರೊಳಗೆ ಆ ಚಟ್ನಿ ಪಟ್ನಿ ಏನೇ ಇದ್ರು ಅದ್ರೊಳಗೆ ಕೈಲಿದಿದ್ದು ತಿಕ್ಕೆಂದು ಊಟ ಮಾಡ್ತಿದ್ರಿ ಈಗ ಎಲ್ಲ ಮಿಗ್ಸಿ ಬಂದವೆ ರೀ ಅವೆಲ್ಲದಕ್ಕು ಎಲ್ಲ ಕರೆಂಟ್ ಬೇಕು ಈಗಿನ ಪದಾರ್ಥ ತಿನ್ದೋರಿಗೆ ಭಾಳ ಜಡ್ಡು ಜಾಸ್ತಿ ಸುಸ್ತು ಕೈ ಕಾಲೆಲ್ಲ ನಿಶಕ್ತಿ ಆಗೋದು ಒಂಥರ ಶೆಖೆಯು ಆದಂಗಾಗಿ ಬೆವ್ರು ಬರೋದು ಬಿ ಪಿ ಲೋ ಆಗೋದು ಅವಲ್ಲೇ ನೋಡಿದ್ರು ನಮ್ಮ ಅಜ್ಜಾಗೆ ಈಗ ತೊಂಬತೈದು ತೊಂಬತ್ತಾರು ವಯಸ್ಸಿದ್ದ ನಮ್ಮ ಅಜ್ಜ ನಮ್ಮ ಅಜ್ಜಿಗೆ ಆದರು ಈಗಲು ಅವ್ರ ಅಡಿಗೆ ಅವರೇ ಮಾಡ್ಕೊಂಡು ಅದೇ ಗಡಿಗೆಯ ಅಡಿಗೆ ಗಡಿಗೆಡ್ಡ ಇದ್ರಾಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರ ಅದ್ರಾಗೇ ನೀರು ಕುಡಿತಾರೆ ಅವರು ಈಗಲು ಆರೋಗ್ಯವಾಗಿದ್ದಾರೆ ನಮ್ಮ ತಾತ ನಮ್ಮ ಅಮ್ಮನವ್ರು ಅವ್ರಿಗೆ ಇಷ್ಟು ವಯಸ್ಸು ಆಗ್ಯಾತಂತ ಅನ್ನೊಂಗಿಲ್ಲ ಈಗಲು ಯೂಸ್ ಮಾಡೋಂಥ ಅಡಿಗೆ ನೋಡ್ರಿ ನಾವೆಲ್ಲ ಡಬ್ಬಿಗುಳಾಗೆ ಯೂಸ್ ಮಾಡ್ತೇವೆ ಅವ್ರು ಹಂಗೆಲ್ಲ ಮಣ್ಣಿನ ಗಡಿಗೆ ಒಳಗೆ ಖಾರಪುಡಿ ಉಪ್ಪು ಅರ್ಶಿಣ ಹುಂಚೆ ಹಣ್ಣು ಹಿಟ್ಟು ಕಾಳು ಐಟಮ್ ಯಾವುದೇ ಆಗ್ಲಿ ಅವರು ಆ ಗಡಿಗೆ ಗಡಿಗೆಯೊಳಗೆ ಹಾಕಿ ಮುಚ್ಚಿ ಇಡ್ತಾರೆ ರೀ ಬಟ್ಟೆ ಕಟ್ಟಿ ಅದಕೊಂದು ಮುಚ್ಚಳ ಮುಚ್ಚಿ ಮೇಲೆ ಇಡ್ತಾರೀ ಸ್ಟೆಪ್ ಬೈ ಸ್ಟೆಪ್ ಇಟ್ಟು ಈಗ್ಲು ಅವ್ರು ಅದರಾಗೆ ಉಪ್ಯೋಗಿಸ್ತಾರ ನಾವು ನೋಡಿರಿ ನಾವು ಡಬ್ಬಿ ಮಾಡ್ಕೊಂಬಿಟ್ಟು ಈಗಿನ ಸ್ಟೈಲಿಗೆ ಡಬ್ಬಿ ಗ್ಯಾಸ್ ಹೆಂಗೆ ಬಂದಿದೆ ನೋಡ್ರಿ ಆ ಥರ ಡಬ್ಬಿ ಬಂದಿದೆ ಈಗಿನ ಸ್ಟೈಲಿಗೆ ಹಾಗಾಗಿ ನಾವು ಗ್ಯಾಸಕ್ಕಿಂತ ಡಬ್ಬಿನೇ ಜಾಸ್ತಿ ಯೂಸ್ ಮಾಡೋಕತ್ಬಿಟ್ಟಿವೆ ಯಾ ಬಾ ಒಲೆಕ್ಕೆ ಮಣ್ಣಿನ ಗಡಿಗೆಕ್ಕಿಂತ ನೋಡ್ರಿ ಆದಷ್ಟು ಮಣ್ಣಿನ ಗಡಿಗ್ಯಾಗ್ ಟಿ ಕುಡಿಯೋಕ್ ಇಷ್ಟ ಪಡ್ತ್ಯ ಆದ್ರ್ ಮಣ್ಣಿನ ಗಡಿಗೆ ಟೀ ಮಾಡಿದ್ದು ಭಾಳ ರುಚಿಕರ ಆಗಿರುತ್ತೆ ಈಗ ನೋಡ್ರಿ ಆದಷ್ಟು ಸ್ಟೈಲ್ ಅಂತೇಳಿ ಮತ್ತು ಪುನಹ ಅದೇ ಮಣ್ಣಿನ ಗಡಿಗೆಲ್ ಟೀ ಮಾಡ್ಕೊಡ್ತಾರೆ ಗ್ಲಾಸ್ ಓಟೆಲ್ ಒಳಗೆ ಅದೇ ಮಣ್ಣಿನ ಗಡಿಗೆಯಾಗ್ ಕಪ್ನ್ಯಾಗ ಟೀ ಕೊಡ್ತಾರೆ ನೋಡಿ ಆ ಕಪ್ನ್ಯಾಗೆ ಕುಡ್ಯೋಷ್ಟ್ ರುಚಿ ಸ್ಟೀಲ್ ಕಪ್ನ್ಯಾಗೆ ಆಗಲಿ ಯಾವುದ್ರಾಗ್ ಕುಡ್ಯೋಕ್ ಬರೋಲ್ಲ